ಮೊಬೈಲ್ ಫೋನ್ ಅಂದರೆ ನನಗಂತೂ ತುಂಬ ಉಪಕಾರಿ ಸಾಮಗ್ರಿಗಳಲ್ಲಿ ಒಂದು ಮೊದಲೆಲ್ಲ ಸಮಯ ನೋಡೋಕ್ಕೆ ಅಲ್ರಾಮ್ ಇಡೋಕ್ಕೆ ಅಂತ ಗಡಿಯಾರ ಬಳಸ್ತಾ ಇದ್ವಿ ಮೊಬೈಲ್ ಬಂದಮೇಲಂತೂ ಅದರದ್ದೇ ಮೇಲುಗೈ ಈವಾಗಂತೂ ಹೊಸ ಹೊಸ ಅಡಿಗೆ ರುಚಿ ನೋಡಬೇಕಂದ್ರೂ ಮೊಬೈಲ್ನ ಯೂಟ್ಯೂಬ್ ಇದೆಯಲ್ವಾ ಇನ್ನು ಸ್ನೇಹಿತರೊಡನೆ ಸಂಬಂಧಿಕರೊಡನೆ ಸಮಯ ಸಿಕ್ಕಾಗ ಹರಟೆ ಹೊಡೆಯೋಕ್ಕೆ ಮೊಬೈಲ್ ಒಂದು ವರದಾನವೇ ಅನ್ನಿ ಅಲ್ಲಂದರೆ ವಾಟ್ಸಾಪ್ ಯೂಟ್ಯೂಬ್ ಬಳಸಲು ಏನೂ ಅಡ್ಡಿಯಿಲ್ಲ ಬಿಡಿ ಅಷ್ಟೆಲ್ಲ ಆದರೂ ಮೊಬೈಲನ್ನು ಚೆನ್ನಾಗಿ ಬಳಸದಿದ್ದರೆ ಅದೊಂದು ಶಾಪಾನೇ ಸರಿ ಕೊರೊನಾ ಬಂದ ನಂತರ ಅಂತೂ ಮಕ್ಕಳು ಮೊಬೈಲ್ನ ಹಿಡಿತದಿಂದ ಆಚೆಗೆ ಬರಲು ತುಂಬ ಕಷ್ಟಪಡ್ತಾ ಇದ್ದಾರೆ ಆದ್ದರಿಂದಂತೂ ಮಕ್ಕಳು ಆಟದ ಮೈದಾನ ಸ್ನೇಹಿತರು ಕಥೆ ಪುಸ್ತಕ ಕೊನೆಗೆ ದೂರದರ್ಶನವನ್ನು ಮರೆತಂತೆ ಕಾಣಿಸ್ತಾ ಇದೆ